ಬದುಕಿನ ಬಹು ದೊಡ್ಡ ಪಯಣದಲ್ಲಿ ನಾವು ಅನೇಕ ಸಾರಿ ಸಂತೋಷದ ಕ್ಷಣಗಳನ್ನು ಕೆಲವು ಸಂದರ್ಭಗಳು ಕಷ್ಟದ ಕ್ಷಣಗಳನ್ನು ಕೆಲವು ಸಂದರ್ಭಗಳಂತೂ ಮರೆಯಲಾರದ ಕ್ಷಣಗಳನ್ನು ಎದುರಿಸಿದ ಒಂದು ಅನುಭವ ನನಗಿದೆ ಬಹುತೇಕ ಈ ಕರೋನ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ನನ್ನ ಬದುಕಿನಲ್ಲಿ ಯಾವಾತ್ತೂ ಅಚ್ಚಳಿಯದೆ ಉಳಿಯುವಂಥ ಘಟನೆ ಅದು ಅಂತೇಳಿದರೆ ಕರೋನ ಸಂದರ್ಭದಲ್ಲಿ ನಮ್ಮ ಕರೋನದ ಮುಂಜಾಗ್ರತೆಯ ಎಲ್ಲ ಕ್ರಮಗಳನ್ನು ಕೈಗೊಂಡಾಗಿಯೂ ಸಹ ಅದೃಷ್ಟವೋ ದುರದೃಷ್ಟವಶಾತ್ ನಾವು ಅನೇಕ ಸಂದರ್ಭಗಳಲ್ಲಿ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದುಂಟು ಅಂಥವುಗಳಲ್ಲಿ ನನ್ನದೇ ಮನೆಯ ಬಹುಮುಖ್ಯವಾದಂತಹ ಹತ್ತಿರದವರನ್ನ ನಾನು ಕಳ್ಕೊಳ್ಳಬೇಕಾದಂಥ ಒಂದು ಸಂದರ್ಭ ಬಂತು ಮೊದಲ್ನೇದಾಗಿ ನನ್ನ ಅಳಿಯನೊಬ್ಬನನ್ನು ಬಹುಶಃ ಬೆಂಗ್ಳೂರಿನಲ್ಲಿ ವಾಸವಾಗಿದ್ದಂತಹ ಆ ವ್ಯಕ್ತಿ ಆಕಸ್ಮಿಕವಾಗಿ ಜ್ವರ ಬಂದು ಮಲಗಿದ್ದಾರೆ ಅಂತೇಳಿ ಟ್ರೀಟ್ಮೆಂಟ್ ಮಾಡಿ ಸಕಾಲದಲ್ಲಿ ಪತ್ತೆ ಹಚ್ಚಕ್ಕೆ ಆಗದೆನೆ ಅದೃಷ್ಟ ಇಲ್ಲದೆ ದುರದೃಷ್ಟವಶಾತ್ ಅವನು ತೀರಿಕೊಳ್ಬೇಕಾದಂಥ ಸಂದರ್ಭ ಆ ಸಂದರ್ಭದಲ್ಲಿ ಅವನ ಶವ ಸಂಸ್ಕಾರಕ್ಕೂ ನಮ್ಮನ್ಯಾರನ್ನೂ ಹತ್ರಕ್ಕೆ ಬಿಟ್ಟುಕೊಳ್ದ ರೀತಿಯಲ್ಲಿ ನಡ್ಕೊಂಡಿದ್ದು ನಮಗೆ ಬಹಳ ದುಃಖಕರವಾದಂತಹ ಒಂದು ಘಟನೆ ಆಯಿತು ತದನಂತರದಲ್ಲಿ ನಾವು ಬಹಳ ಅತ್ಯಂತ ಆತ್ಮೀಯವಾಗಿ ಬಹಳ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಿಕೊಂಡಿದ್ದಾಗಿಯೂ ಸಹ ಮತ್ತೊಂದು ದುರ್ಘಟನೆ ಅಂತೇಳಿದರೆ ನಾನೂ ಸಹ ಆ ಒಂದು ವರ್ಷದಲ್ಲಿ ಕರೋನದ ಟ್ರೀಟ್ಮೆಂಟಿಗೆ ಒಳಗಾಗಬೇಕಾಯ್ತು ನಾನು ಚೇತರಿಸ್ಕೊಂಡ ನಂತರ ನನ್ನ ಸಹೋದರ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಅವನಿಗೆ ಆ ಹೊರಗಡೆ ಎಲ್ಲಿ ಹೋಗ್ದೇ ಇದ್ದರೂ ಸಹ ಅದು ಯಾವ ರೀತಿಯಲ್ಲಿ ಕರೋನ ಅಟ್ಯಾಕ್ ಆಯಿತೋ ಗೊತ್ತಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾದದ್ದು ಆಸ್ಪತ್ರೆಯ ಅಲ್ಲಿನ ಸ್ಥಿತಿಗತಿಗಳು ಅಲ್ಲಿನ ಮುಂಜಾಗ್ರತೆ ಕ್ರಮಗಳು ಅಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯಗಳನ್ನು ಸಕಾಲಕ್ಕೆ ಪಡೆಯುವಲ್ಲಿ ಸಾಕಷ್ಟು ಸರ್ಕಸ್ ಮಾಡಿದರೂ ಸಹ ಯಾವುದೇ ರೀತಿಯಲ್ಲಿ ಫಲಕಾರಿಯಾಗದೆ ಎರಡು ಮೂರು ದಿನಗಳ ನಂತರದಲ್ಲಿ ಸಾವನ್ನು ಅಪ್ಪಿದಂತಹ ಒಂದು ದೃಶ್ಯ ನನ್ನ ಜೀವನದಲ್ಲಿ ಬಹಳ ನೋವನ್ನು ತಂದು ಕೊಟ್ಟಂತಹ ಒಂದು ಕರಾಳ ದಿನ ಕರಾಳ ಅಧ್ಯಾಯ ಅಂತೇಳಿ ನಾನು ಅದು ಭಾವಿಸ್ತೇನೆ ಆ ಅತ್ಯಂತ ನಾನು ಮಗನಂತೆ ಸಾಕಿದಂತಹ ನನ್ನ ಸಹೋದರನ ಸಾವು ನನ್ನ ಬದುಕಿಗೆ ಬಹಳಷ್ಟು ಗರಬಡಿದಂತಾಯ್ತು ಅದನ್ನು ಚೇತರಿಸ್ಕೊಂಡು ಒಂದು ಹದಿನೈದು ದಿವಸಗಳ ಅಂತರದಲ್ಲಿ ಮತ್ತೆ ನನ್ನ ಸ್ವಂತ ತಂಗಿಯನ್ನೂ ಸಹ ನಾನು ಕಳ್ಕೊಳ್ಳಬೇಕಾಯ್ತು ಹಿಂದೊಮ್ಮೆ ಆಕೆ ಹುಷಾರಿಲ್ಲದೆ ಇರುವ ಸಂದರ್ಭದಲ್ಲಿ ನೋಡಮ್ಮ ನೀನು ಆಸ್ಪತ್ರೆಗೆ ಸೇರಿದರೆ ನಾವು ನಿನಗೆ ದುಡ್ಡು ಕಳಿಸ್ಬೋದೇ ಹೊರ್ತು ನಿನ್ನ ಕಷ್ಟ ಹಂಚ್ಕೊಳೋಕ್ಕೆ ಆಗೋದಿಲ್ಲ ಅಂತೇಳಿದ್ದೆ ಬಹುಶಃ ವಿಧಿಗೆ ಅದು ಇಷ್ಟ ಆಯಿತೋ ಅಥವಾ ನಮ್ಮ ಬದುಕಿನಲ್ಲಿ ಅದು ಆಗಬೇಕಾಗಿತ್ತೊ ಗೊತ್ತಿಲ್ಲ ನಾನು ಆಕೆಯನ್ನು ಹೋಗಿ ಜೀವಂತವಾಗಿ ನೋಡೋದಕ್ಕೆ ಮುಂಚೆನೇ ನನ್ನ ತಂಗಿ ಸಾವನ್ನಪ್ಪಿದಂತಹ ಘಟನೆ ಅಂದರೆ ಆ ವರ್ಷದಲ್ಲಿ ಮೂರು ಜನ ನನ್ನ ಬಂಧುಗಳನ್ನು ರಕ್ತ ಸಂಬಂಧಿಗಳನ್ನು ಕಳ್ಕೊಂಡು ಅತ್ಯಂತ ನೋವು ವ್ಯಥೆ ವೇದನೆಯಲ್ಲಿ ಪಟ್ಟು ಆ ಸಂದರ್ಭ ನಮ್ಗೆ ಅನ್ನಿಸಿದ್ದು ಅಂತೇಳಿದ್ರೆ ಬಹುಶಃ ದೇವರಿಗೆ ಒಳ್ಳೆಯವರನ್ನ ಒಳ್ಳೆಯ ಗುಣಗಳನ್ನ ಬಹಳ ದಿನಗಳ ಕಾಲ ಭೂಮಿ ಮೇಲೆ ಬಿಡದೆ ಅಂಥವ್ರನ್ನು ಕರ್ಕೊಂಡು ಬಿಟ್ಟನೇನೋ ಅನ್ನುವಂತಹ ಒಂದಷ್ಟು ನೋವು ಇವತ್ತಿಗೂ ಸಹ ನನ್ನನ್ನು ಕಾಡ್ತಿದೆ ನಾವೆಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ಆ ಹಣೆ ಬರಹಕ್ಕೆ ಹೋಣೆ ಯಾರು ಅನ್ನುವಂಥದ್ದು ವಿಧಿ ಲಿಖಿತ ಅನ್ನುವಂಥದ್ದು ದೈವಕ್ಕೆ ಅದು ಇಷ್ಟ ಆಯಿತೋ ಏನೋ ಇಂತಹ ಒಂದು ಘಟನೆ ಯಾವುದೇ ಕುಟುಂಬದಲ್ಲಿ ಯಾರಿಗೂ ಸಹ ಸರಣೀಯ ರೂಪದಲ್ಲಿ ಬರಬಾರ್ದು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ಮತ್ತು ಅದು ಹೇಗೋ ಏನೋ ಆ ಒಂದು ಘಟನೆ ನಿಧಾನಕ್ಕೆ ವಾಸಿಯಾಗ್ತಾ ನಿಧಾನ ಕರೋನದಿಂದ ವಿಮುಖರಾದ್ವಿ ಇವತ್ತು ಆ ಎಲ್ಲ ಜನರೂ ಸಹ ಸುಖ ಸಂತೋಷದಿಂದ ಓಡಾಡಿಕೊಂಡು ಆರೋಗ್ಯವಂತರಾಗಿ ಇರುವಂಥದನ್ನು ನೋಡಿದಾಗ ಆ ಕ್ಷಣದ ಬದುಕು ಎಂತಹ ಘೋರ ಅಂತ ಹೇಳಿ ನೆನೆಸ್ಕೊಂಡಾಗ್ಲೆಲ್ಲ ಬಹಳ ದುಃಖ ಉಮ್ಮಳಿಸಿ ಬರ್ತದೆ ಸಂಬಂಧಗಳನ್ನು ಕಳ್ಕೊಂಡಾಗ ಆಗುವಂಥ ವ್ಯಥೆ ಬೇರೆ ಯಾವ ಶತ್ರುವಿಗೂ ಬರಬಾರದು ಅಂತೇಳಿ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಪ್ರತಿನಿತ್ಯ ಪೂಜೆ ಮಾಡುವಾಗ್ಲೂ ಅಷ್ಟೆ ನಮಗೆ ಎಂಥದೇ ಕಷ್ಟ ಬಂದರೂ ಸಹಿಸಿಕೊಳುವ ಶಕ್ತಿಯನ್ನು ಕೊಡು ಆದರೆ ಎಲ್ಲರನ್ನೂ ಸುಖವಾಗಿಡಪ್ಪ ಅಂತ ಬೇಡುವಂತಹ ನಿಟ್ಟಿನಲ್ಲಿ ನನ್ನ ದೈನಂದಿನ ಕಾರ್ಯಗಳನ್ನು ಮಾಡ್ತಾ ಈ ಅನುಭವದ ಘಟನೆಯನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕರ ಹತ್ತಿರ ಹೇಳಿ ಕೊಳ್ತಾ ಮನಸ್ಸನ್ನು ಹಗುರ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ